ನಾನು ಆರ್ಟಿಸ್ಟ್ ನಾನು ಬೇಕಾದಷ್ಟು ಡ್ರಾಯಿಂಗ್ಸ್ ಮಾಡಿದ್ದೀನಿ ದೇವಿ ಚಿತ್ರ ಆಗಿರಬಹುದು ಪ್ರಕೃತಿಯ ಚಿತ್ರ ಆಗಿರಬಹುದು ಶ್ರೀರಾಮನ ಪರಿವಾರದ ಚಿತ್ರ ಹೀಗೆ ಬೇಕಾದಷ್ಟು ಅದರಲ್ಲಿ ನನಗೆ ರಾಮನ ಪರಿವಾರದ ಚಿತ್ರ ಬಿಡಿಸಿರೋದು ತುಂಬಾ ಹೆಮ್ಮೆಇದೆ ಹಾಗೆ ಅದಕ್ಕೆ ನನ್ನ ಪರಿವಾರದವರು ನೆಂಟರು ಸ್ನೇಹಿತರು ಗ್ರಾಹಕರು ಎಲ್ಲರಿಂದ ಕೂಡ ಒಳ್ಳೆಯ ಮೆಚ್ಚುಗೆ ಸಿಕ್ಕಿತು ಅದರಲ್ಲಿ ಕೆಲವರು ಹೇಳಿದರು ರಾಮನ ಪರಿವಾರದ ಚಿತ್ರದಲ್ಲಿ ರಾಮನ ಮುಖ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅಂತ ಇನ್ನು ಕೆಲವರು ಸೀತೆಯದ್ದು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದರು ಇನ್ನು ಕೆಲವರು ಒಟ್ಟಾರೆ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಹಾಗೆ ಬಣ್ಣ ತುಂಬಿರುವುದು ಕೂಡ ತುಂಬ ಚೆನ್ನಾಗಿದೆ ಹೀಗೆ ಒಳ್ಳೊಳ್ಳೆ ಮೆಚ್ಚುಗೆ ಸಿಕ್ಕಿತು ನನಗೂ ಇದರಿಂದ ತುಂಬಾ ಖುಷಿ ಆಯಿತು ಗ್ರಾಹಕರು ಇದೇ ಚಿತ್ರವನ್ನು ಇನ್ನಷ್ಟು ಕಾಪಿಸ್ ಬೇಕು ಅಂತ ಮಾಡಿ ಕೊಡಿ ಅಂತ ಕೇಳಿದ್ರು ನಾನು ಬಿಡಿಸಿದ ಎಲ್ಲ ಡ್ರಾಯಿಂಗ್ ಕೂಡ ಒಳ್ಳೆಯ ರೇಟ್ಗೆ ಸೇಲ್ ಆಗಿವೆ ಇದೇ ರೀತಿ ಗಣೇಶ ಮಂಡಲ ಆರ್ಟ್ ಕೂಡ ಡ್ರಾ ಮಾಡಿದ್ದು ನನಗೆ ಹೆಮ್ಮೆ ಇದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಅದಕ್ಕೂ ಕೂಡ ಒಳ್ಳೆ ಮೆಚ್ಚುಗೆ ಬಂದಿದೆ ಯಾಕಂದರೆ ಮಂಡಲ ಆರ್ಟ್ ತುಂಬಾ ಸಿಮ್ಮಿಟ್ರಿ ಆಗಿ ಬಂದಿದೆ ಹಾಗಾಗಿ ಅದನ್ನು ಎಲ್ಲರೂ ತುಂಬ ಇಷ್ಟಪಟ್ಟರು ಒಂದೇ ಸಮನಾಗಿ ಬರುವುದೇ ಮಂಡಲ ಆರ್ಟ್ನ ಮುಖ್ಯ ಒಂದು ಅದರ ಅದರಿಂದಲೇ ಅದು ಚೆನ್ನಾಗಿ ಕಾಣುವುದು ಹೀಗೆ ನೂರಾರು ಚಿತ್ರಗಳನ್ನು ಡ್ರಾ ಮಾಡಿದ್ದೇನೆ ಮತ್ತು ಪೈಂಟಿಂಗ್ ಮಾಡಿದ್ದೇನೆ ಹಾಗೆ ನಾನು ತುಂಬ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಐಟಮ್ಸ್ ಕೂಡ ಮಾಡ್ತೀನಿ ಇದೆಲ್ಲ ಗೊತ್ತಿರುವವರು ನನ್ನ ಕೌಶಲ್ಯವನ್ನು ತುಂಬ ಹೊಗಳ್ತಾರೆ ನನಗೆ ಆ ಮಾತುಗಳನ್ನು ಕೇಳಿದಾಗ ಇನ್ನಷ್ಟು ಪ್ರೇರಣೆ ಸಿಗುತ್ತದೆ ಖುಷಿ ಆಗುತ್ತದೆ